ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಮುಖ ಸಂಸ್ಕೃತಿ ಸಾಮಾಜಿಕ ಪರಂಪರೆಗಳು ತುಂಬನೇ ಇದ್ದಾವೆ ಅಂತಲೇ ಹೇಳಬಹುದು ಸಂಸ್ಕೃತಿ ಯಾವ ಥರ ಇರುತ್ತೆಂದ್ರೆ ಹಬ್ಬಗಳು ಆಚರಣೆಗಳು ಹರಿದಿನಗಳು ತುಂಬ ಚೆನ್ನಾಗೆ ಮಾಡ್ತಾರೆ ಅಂತಲೇ ಹೇಳಬಹುದು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕನ್ನಡಕ್ಕಿಂತ ಹೆಚ್ಚು ತೆಲುಗು ಭಾಷೆಯೇ ಬಳಸ್ತಾರೆ ಅಂತ ಹೇಳಬಹುದು ತೆಲುಗು ಭಾಷೆಯನ್ನು ಮತ್ತು ಕನ್ನಡ ಅರ್ಧಂಬರ್ಧ ಕನ್ನಡ ಭಾಷೆಯೂ ಮಾತಾಡ್ತಾರೆ ಅಂತಲೇ ಹೇಳಬಹುದು ಸಾಮಾಜಿಕ ಪರಂಪರೆ ಅಂತ ಬಂದಾಗ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಬ್ಬರಿಗೊಬ್ರು ಆಸರೆ ಆಗ್ತಾರೆ ಅಂತಲೇ ಹೇಳಬಹುದು ತೆಲುಗು ಭಾಷೇನಾ ಹೆಚ್ಚಾಗಿ ಮಾತಾಡ್ತಾರೆ ಅಂತಲೇ ಹೇಳಬಹುದು ಇಲ್ಲಿ ಹೆಚ್ಚಾಗಿ ಎಲ್ಲ ಸಮುದಾಯದ ಜನರು ಇದ್ದಾರೆ ಹಿಂದೂ ಧರ್ಮದವರು ಮುಸ್ಲಿಮ್ ಧರ್ಮದವರು ಇದ್ದಾರೆ ಅಂತಲೇ ಹೇಳಬಹುದು ಮತ್ತೆ ವಿವಿಧ ಆಚರಣೆಗಳನ್ನು ಮಾಡ್ತಾರೆ ಆಚರಣೆಗಳನ್ನು ಯಾವ ರೀತಿ ಮಾಡ್ತಾರೆ ಹಿಂದೂ ಧರ್ಮದ ಆಚರಣೆಗಳೇ ಒಂದು ರೀತಿ ಇದ್ದರೆ ಮುಸ್ಲಿಮ್ ಧರ್ಮದವರ ಪದ್ಧತಿಗಳು ಆಚರಣೆಗಳು ಬೇರೆ ಬೇರೆ ಇರ್ತವೆ ಅಂತಲೇ ಹೇಳಬಹುದು ಮುಸ್ಲಿಮ್ ಧರ್ಮದ ಪದ್ಧತಿಗಳು ಬೇರೆ ಬೇರೆ ಇರುತ್ತದೆ ಅಂತಲೇ ಹೇಳಬಹುದು ಇಲ್ಲಿ ನಂದಿ ಬೆಟ್ಟದಲ್ಲಿ ಒಂದು ಇಲ್ಲಿ ಚಿಕ್ಕ ಬಳ್ಳಾಪುರ ಜಿಲ್ಲೆಯಲ್ಲಿ ಅತ್ಯಂತ ಚೆನ್ನಾಗಿರುವಂತಹ ಪ್ರವಾಸಿ ತಾಣ ಅಂತ ಬಂದಾಗ ಪ್ರವಾಸಿ ತಾಣ ಅಂತ ಬಂದಾಗ ನಂದಿ ಬೆಟ್ಟ ಅಂತಲೇ ಹೇಳಬಹುದು ನಂದಿ ಬೆಟ್ಟ ಅಂತ ಬಂದಾಗ ಇಲ್ಲಿ ತುಂಬ ಚೆನ್ನಾಗಿ ಇರುವಂತಹ ನಂದಿ ಬೆಟ್ಟ ಇಲ್ಲಿ ನಂದಿ ಹಿಲ್ಸ್ ಅಂತಲೇ ಕರಿತೀವಿ ಇಲ್ಲಿ ತುಂಬ ಜನ ಪ್ರವಾಸಕ್ಕೆ ಬರ್ತಾರೆ ಇಲ್ಲಿ ತುಂಬ ಜನ ಅದಕ್ಕೆ ನೋಡೋದಕ್ಕೆ ಚೆನ್ನಾಗಿರುತ್ತದೆ ಅಂತಲೇ ಹೇಳಬಹುದು ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಬೆಟ್ಟ ಇಲ್ಲಿ ಚೌಡಕ್ಕಿ ಮೇಳ ಡೊಳ್ಳು ಕುಣಿತ ಗೊರವರ ಕುಣಿತ ಉತ್ಸವಗಳು ನಡೀತವೆ ಅಂತಲೇ ಹೇಳಬಹುದು ಈ ಉತ್ಸವಗಳು ಕೂಡ ಇಲ್ಲಿ ತುಂಬ ಚೆನ್ನಾಗಿ ನಡೀತವೆ ಅಂತಲೇ ಹೇಳಬಹುದು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಬೆಟ್ಟ ಮತ್ತೆ ನಂದಿ ಬೆಟ್ಟವನ್ನು ನೋಡಲು ತುಂಬ ಜನರು ಬರ್ತಾರೆ ಅಂತಲೇ ಹೇಳಬಹುದು ವಿಷ್ಣುವರ್ಧನನ ವಿಷ್ಣುವರ್ಧನನು ಯಾವ ರೀತಿ ಇದ್ದ ಮಾಡಿದ ಅನ್ನೋದನ್ನು ಇಲ್ಲಿ ನೋಡಬಹುದು ನಾವು ಮತ್ತೆ ಈ ನಂದಿ ಬೆಟ್ಟದಲ್ಲಿ ತುಂಬ ಪ್ರೇಮಿಗಳಿಗೆ ಹೆಸರು ವಾಸಿಯಾದಂತಹ ಒಂದು ಪ್ರವಾಸಿ ತಾಣ ಅಂತಲೇ ಹೇಳಬಹುದು ಪರಂಪರೆ ಸಂಸ್ಕೃತಿ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ಹಬ್ಬಗಳನ್ನೂ ತುಂಬ ಅದ್ದೂರಿಯಿಂದ ಆಚರಿಸ್ತಾರೆ ಅಂತಲೇ ಹೇಳಬಹುದು ಹುತ್ತರಿ ಕುಣಿತ ಆಗಿರಬಹುದು ಡೊಳ್ಳು ಕುಣಿತ ಆಗಿರಬಹುದು ಮತ್ತೆ ಸಂಕ್ರಾಂತಿ ಹಬ್ಬಗಳು ಶಿವರಾತ್ರಿ ಹಬ್ಬಗಳಾಗಿರಬಹುದು ಹೋಳಿ ಹಬ್ಬ ಆಗಿರಬಹುದು ಸ ಗೌರಿ ಹಬ್ಬ ಆಗಿರಬಹುದು ಗಣೇಶನ ಹಬ್ಬ ಆಗಿರಬಹುದು ದೀಪಾವಳಿ ಹಬ್ಬ ಆಗಿರಬಹುದು ಈ ರೀತಿಯ ಹಬ್ಬಗಳನ್ನು ತುಂಬ ಚೆನ್ನಾಗಿ ಆಚರಿಸ್ತಾರೆ ಅಂತಲೇ ಹೇಳಬಹುದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶೆಟ್ಟರು ಜಾಸ್ತಿ ಇರೋದರಿಂದ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದೀಪಾವಳಿ ಹಬ್ಬವನ್ನು ಅತಿ ಅದ್ದೂರಿ ಅದ್ದೂರಿ ಭರ್ಜರಿಯಿಂದ ಆಚರಿಸ್ತಾರೆ ಅಂತಲೇ ಹೇಳಬಹುದು ಧಾರ್ಮಿಕ ಪದ್ಧತಿಗಳು ಕೂಡ ಧಾರ್ಮಿಕ ಪದ್ಧತಿಗಳಂತ ಬಂದಾಗ ಆಶಾಢ ಮಹೋತ್ಸವದಲ್ಲಿ ಮಹಾರ ಮಾರಮ್ಮನ ಜಾತ್ರೆ ಮಹೋತ್ಸವಗಳಾಗಿರಬಹುದು ಬಸವಣ್ಣನ ಜಾತ್ರೆ ಮಹೋತ್ಸವಗಳಾಗಿರಬಹುದು ಚೌಡಕ್ಕಿ ಮೇಳ ಆಗಿರಬಹುದು ಚೌಡಕ್ಕಿ ಕುಣಿತ ಆಗಿರಬಹುದು ಈ ರೀತಿಯಾದಂತಹ ಮುಂತಾದವುಗಳನ್ನು ಮಾಡ್ತಾರೆ ಅಂತಲೇ ಹೇಳಬಹುದು ಈ ನಂದಿ ಬೆಟ್ಟವನ್ನು ನೋಡಲು ವಿದೇಶಿಗ ವಿದೇಶಿಯ ಪ್ರವಾಸಿಗರು ಬರ್ತಾರೆ ವಿದೇಶದಿಂದಲೂ ಪ್ರವಾಸಿಗರು ಬರ್ತಾರೆ ಅಂತಲೇ ಹೇಳಬಹುದು ಈ ವಿದೇಶಿಯ ಪ್ರವಾಸಿಗರು ಬರುವುದರಿಂದ ನಂದಿ ಬೆಟ್ಟಕ್ಕೆ ಪ್ರವಾಸಿ ತಾಣ ಎಂದು ಹೆಸರಾಗಿರೋದಲ್ಲದೆ ಈ ಪ್ರವಾಸಿ ತಾಣಕ್ಕೆ ಅತಿ ಹೆಚ್ಚು ಡಿಮ್ಯಾಂಡ್ ಅಂತ ಅತಿ ಹೆಚ್ಚು ಬೇಡಿಕೆ ಕ್ರಿಯೇಟ್ ಆಗಿದೆ ಅಂತಲೇ ಹೇಳಬಹುದು ಮತ್ತೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇದು ಒಂದು ಹೆಸರುವಾಸಿ ಆದಂತಹ ಪ್ರವಾಸಿ ತಾಣವಾಗಿದೆ ಇಲ್ಲಿ ಉತ್ಸವಗಳು ಧಾರ್ಮಿಕ ಆಚರಣೆಗಳು ಚೌಡಕ್ಕಿ ಮೇಳಗಳಾಗಿರಬಹುದು ಕುಣಿತಗಳಾಗಿರಬಹುದು ಮುಂತಾದವುಗಳು ನಡೆಯೋದರಿಂದ ಇಲ್ಲಿ ಅತಿ ಹೆಚ್ಚು ಜನರು ಪ್ರವಾಸಿ ತಾಣವಾಗಿ ನೋಡೋದಕ್ಕೆ ಬರ್ತಾರೆ ಅಂತಲೇ ಹೇಳಬಹುದು ನಮ್ಮ ಸಂಸ್ಕೃತಿ ಪರಂಪರೆಯನ್ನು ವಿದೇಶಿಗರಿಗೆ ಎತ್ತಿ ಹಿಡಿದಿದ್ದಾರೆ ಮತ್ತೆ ಭಾಷೆ ಧರ್ಮ ತೆಲುಗು ಭಾಷೆ ಆಗಿರಬಹುದು ಆಚಾರ ವಿಚಾರಗಳು ಕೂಡ ಬೇರೆಯವರಿಗೆ ಒಂದು ರೀತಿ ಅನ್ವಯವಾಗುವಂತೆ ಬದುಕುತ್ತಿದ್ದಾರೆ ಅಂತಲೇ ಹೇಳಬಹುದು